ನಮ್ಮ ಮನೆಯಲ್ಲಿ ಅತೀ ಹೆಚ್ಚು ಸಂಭ್ರಮಾಚರ್ಣೆ ಮಾಡುವ ಒಂದು ಹಬ್ಬ ಅಂದರೆ ನನಗೆ ಯುಗಾದಿ ಹಬ್ಬ ನಮ್ಮ ಹಳ್ಳಿಗಳಿಗೆ ಹೊಸ ವರ್ಷ ಅಂದರೆ ನನಗೆ ಯುಗಾದಿ ಹಬ್ಬ ಇತಿಹಾಸ ಮೊದಲು ಪಾರಂಪರಿಕವಾಗಿ ನಂತಾತ ಮುತ್ತಾತ ಮುತ್ತಾತಾ ಕಾಲದಿಂದ ಈ ಸಂಪ್ರದಾಯವನ್ನು ನಮ್ಮ ಮನೆಯಲ್ಲಿ ಆಚರಿಸ್ಕೊಳ್ತಾ ಬಂದಿದ್ದೇವೆ ಇದಕ್ಕೆ ಹೊಸ ಬಟ್ಟೆಗಳನ್ನು ತರೋದು ಹೊಸ ಸೀರೆಗಳನ್ನು ಮನೆಯಲ್ಲಿ ಎಲ್ಲರಿಗು ಬಟ್ಟೆಗಳು ಹೊಸ ಸೀರೆಗಳು ಎಲ್ಲರಿಗು ಹೊಲಿಸುತ್ತೇವೆ ಮತ್ತು ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ ಒಂದು ಹೊಸ ವರ್ಷಕ್ಕೆ ಮನೆಯೆಲ್ಲ ತೊಳೆದು ಹೊಸ ಬಣ್ಣ ಹಚ್ಚಿ ಸುಣ್ಣ ಹಚ್ಚಿ ರಂಗೋಲಿ ಹಾಕಿ ಅವೆಲ್ಲವನ್ನು ಸ್ವಚ್ಛ ಮಾಡುತ್ತೇವೆ ಆಮೇಲೆ ಈ ಹಬ್ಬದಿಂದ ಇಡೀ ನಮ್ಮ ಹಳ್ಳಿಗಳಿಗೆ ಒಂದು ಸುದೀರ ಒಂದು ಒಳ್ಳೇ ಹಬ್ಬ ಅಂತ ಹೇಳ್ಬೋದು ನಾವು ಹೊಸ ವರ್ಷ ಜನವರಿ ಒಂದು ಅಂತೇಳಿ ನಾವು ಎಲ್ಲರು ಸಿಟಿಗಳಲ್ಲಿ ಆಚರಣೆ ಮಾಡ್ತಾರೆ ಆದರೆ ನಮ್ಮ ಹಳ್ಳಿಗಳಲ್ಲಿ ಹೊಸ ವರ್ಷ ಅಂದರೇ ಯುಗಾದಿ ಹಬ್ಬ ಹೊಸ ವರ್ಷ ಅವತ್ತಿಂದಿನ ನಾವು ಹೊಲಕ್ಕೆ ಹೋಗಿ ಹೊಲಕ್ ಹೋಗಿ ಮಡಿಕೆ ಒಡೆದು ಟಿಲ್ಲರ್ ಹೊಡ್ದು ಒಂದೆರಡು ಹತ್ತಿ ಕಡ್ಡಿ ಅಲ್ಲೂ ಇಲ್ಲ ಮೆಣಸಿನ ಕಡ್ಡಿ ಅಲ್ಲೂ ಅದನ್ನು ಕಡಿದು ಅದು ಮಾಡಿ ಪೂಜೆ ಮಾಡಿ ಒಂದು ಐದು ಕಲ್ಗಳಲನ್ನು ಇಟ್ಟು ಪೂಜೆ ಮಾಡಿ ನಾವು ಒಳ್ಳೇ ಸಂಪ್ರದಾಯವಾಗಿ ಹಳ್ಳಿಗಳಲ್ಲಿ ಈ ಹಬ್ಬವನ್ನು ಮಾಡುತ್ತೇವೆ ಇದು ಮಾಡೋದರಿಂದ ನಮ್ಮ ಈ ರೈತಾಪಿತ ವರ್ಗದವರಿಗೆ ಹೊಸ ವರ್ಷ ಅಂದು ನಾವು ಆಚರಣೆ ಮಾಡ್ತೇವೆ ಆಮೇಲೇ ಆ ಒಂದು ದಸರಾ ದಸರಾದಲ್ಲಿ ನಾವು ಏನು ಮಾಡ್ತೆವಂದ್ರೆ ನನಗೆ ಹೊಲದ ಹೊಲದಲ್ಲಿ ಆ ಕಾಲದಾಗ ದಸರಾ ಹಬ್ಬದಲ್ಲಿ ನಮಗೆ ಹೊಲದಲ್ಲಿ ಒಳ್ಳೇ ಬೆಳೆ ಇರುತ್ತದೆ ಆ ಒಂದು ಹೂವು ಬಿಡೋದು ಒಂದು ಹತ್ತಿ ಹೂವು ಬಿಡೋದು ಆಲೂ ಒಂದು ಮೊಗ್ಗೆ ಬಿಡುತ್ತದೆ ಆಮೇಲೆ ಒಂದು ನೆಲ್ಲು ಬೆಳೆದಿರುತ್ತೆ ನೆಲ್ಲು ಬಿಟ್ಟಿರ್ತತೆ ಆಮೇಲೆ ಮೆಕ್ಕೆ ಜೋಳ ಬಿಟ್ಟಿರ್ತದೆ ಹತ್ತಿ ಬಿಟ್ಟಿರ್ತದೆ ಇವೆಲ್ಲವುದನ್ನು ನೋಡೋಕೆ ಸಂಭ್ರಮವಾಗಿರ್ತದೆ ಆ ಒಂದು ನಮ್ಮ ಹೊಲದಲ್ಲಿ ಬೆಳೆದಂಥ ಬೆಳೆಯನ್ನು ಸ್ವಲ್ಪ ತಗೊಂಡುಬಂದು ಮನೇಲಿ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಆಮೇಲೆ ಸ್ವಾಮಿಯರಿಗೆ ಕರೆದು ಸ್ವಾಮಿಯರ್ ಕರೆದು ಪಾದೋದಕ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಈ ಸಂಪ್ರದಾಯಗಳು ನಮ್ಮ ಹಳ್ಳಿಗಳಲ್ಲಿ ಇದ್ದೇ ಇವೆ ಅದನ್ನು ಮಾಡುತ್ತೇವೆ ಆಮೇಲೆ ದಸರಾದಲ್ಲಿ ಸ್ವಾಮಿಗಳಿಗೆ ನಮ್ಮ ಕೈಲಾದಷ್ಟು ವಾ ಒಂದು ದಕ್ಷಿಣೆಯನ್ನ ಕೊಟ್ಟು ಸ್ವಾಮಿ ಮಾಡುತ್ತೇವೆ ಆಮೇಲೆ ಹೊಲದಲ್ಲಿ ಬೆಳೆದಂಥ ಬೆಳೆಯನ್ನು ತಂದು ಜಗಲಿ ಮೇಲಿಟ್ಟು ಒಳ್ಳೇ ಸಂಪ್ರದಾಯಿಕವಾಗಿ ಪೂಜೆ ಮಾಡಿ ಕಬ್ಬು ನೆಲ್ಲು ಹತ್ತಿ ಇವೆಲ್ಲವುನ್ನ ನಮ್ಮ ಹೊಲದಲ್ಲಿ ಏನು ಬೆಳಿತೆವೆ ಅವನ್ನು ತಂದು ನಾವು ಆಚರಣೆ ಮಾಡುತ್ತೆವೆ ಆಮೇಲೆ ಇನ್ನೊಂದು ದೀಪಾವಳಿ ದೀಪಾವಳಿ ದೀಪಾವಳಿಗು ಸಹ ನಮ್ಮ ಮನೆಯಲ್ಲಿ ಎಲ್ಲರು ಒಂದು ಹಬ್ಬದ ವಾತವನವಿದೆ ನಮ್ಮ ಬೀಗರು ಬಿಜ್ಜರು ಎಲ್ಲರನ್ನು ಎಲ್ಲರನ್ನ ಕರೆ ತಂದು ಅವರಿಗೆ ಹೋಳಿಗೆ ಊಟ ಮಾಡಿ ಅವರಿಗೆ ಇದು ಮಾಡಿ ಆಮೇಲೆ ಒಂದು ನಮ್ಮನೇಲಿ ಹಬ್ಬದ ವಾತಾವರಣ ಚೇಂಜ್ ಇರುತ್ತದೆ ದಿನ ಇರೋದಕ್ಕು ಹಬ್ಬದಲ್ಲಿ ಇರೋದಕ್ಕು ಇದಾಗುತ್ತೆ ಆದ ಕಾರಣ ಎಲ್ಲರು ಈ ದೀಪಾವಳಿ ಹಬ್ಬವನ್ನು ಬಲು ಅಚ್ಚು ಕಟ್ಟಾಗ್ ಮಾಡ್ತಾರೆ ಆಮೇಲೆ ನಮ್ಮ ಮನೆಯ ಮೇಲೆ ಸುತ್ತಲು ದೀಪಗಳು ಹಚ್ಚಿ ಮನೆಯ ಮುಂದೇ ದೀಪ ಹಚ್ಚಿ ಮನೆಯೆಲ್ಲ ರಂಗೋಲಿ ಹಾಕಿ ಮುಂದೆ ಪಾಂಡವರು ಅಂತೇಳಿ ಮಾಡಿ ಅದಕೆ ಒಂದು ದೀಪವನ್ನು ಹಚ್ಚಿ ಎಲ್ಲರೂ ಒಳ್ಳೇ ಇತಿಹಾಸದಲ್ಲೇ ಈ ಹಬ್ಬವನ್ನು ಮಾಡುತ್ತೇವೆ ಆಮೇಲೆ ಹಳ್ಳಿಗಳಲ್ಲಿ ದೀಪಾವಳಿಗೆ ಆ ಹೆಣ್ಮಕ್ಳ್ ಎಲ್ಲರು ಆಟವಾಡುತ್ತಾರೆ ಈ ಲಗೋರಿ ಆಟ ಒಂದು ಕುಂಟೆ ಬಿಲ್ಲೆ ಆಟ ಒಂದು ಇವೆಲ್ಲ ಈ ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಇನ್ನು ಉಳಿದಿದಾವೇ ಆಮೇಲೆ ಕೋಲಾಟ ಜಾನಪದ ಗೀತೆ ಭಾವಗೀತೆ ಇವನೆಲ್ಲವನ್ನು ಆಡಿಕೊತ ಸಂಭ್ರಮದಿಂದ ಆಚರಿ ಆಮೇಲೆ ಇನ್ನೊಂದು ಗೌರಿ ಹುಣ್ಣಿವೆ ಕೂಡ ಗೌರಿ ಗೌರಿ ಯಂದು ಮಕರ ಗೌರಿ ಹಬ್ಬದ ಒಂದು ಮೂರ್ತಿಯನ್ನು ತಂದು ಆ ಪೂಜೆ ಮಾಡಿ ಗೌರಮ್ಮನ ಹಬ್ಬಕ್ಕೆ ಎಲ್ಲರು ಪ್ರತಿಒಬ್ಬರು ಹೊಸ ಬಟ್ಟೆಗಳನ್ನು ಹೆಣ್ಮಕ್ಕಳು ಆಲ್ಮೋಸ್ಟ್ ಹೆಣ್ಮಕ್ಕಳು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಗೌರಮ್ಮಗೆ ಆರತಿ ಬೆಳಗುತ್ತಾರೆ ಅದರಲ್ಲಿ ಸಕ್ಕರಾರ್ತಿ ಆಮೇಲೆ ಹಂಬ್ರೆ ಹೂವು ಎಲ್ಲ ಹೂವುಗಳನ್ನು ಜೋಡಿಸಿ ಅದರಲ್ಲಿ ಸಕ್ರಾರ್ತಿ ಇಟ್ಟು ಬೀಗ ಇಟ್ಟು ಎಲ್ಲರು ಒಂದು ಸಂಪ್ರದಾಯಕವಾಗಿ ಆಚರಣೆ ಮಾಡ್ತಾರೆ ಅವೂ ಎಲ್ಲವು ಮಾಡೋದರಿಂದ ಏನಾಗ್ತದೆ ಮನುಷ್ಯನಿಗೆ ಈ ಎ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬದುಕು ಮಾಡಿ ಮಾಡಿ ಸಾಕಾಗಿರ್ತತೆ ಆ ಒಂದು ದಿನ ಒಂದು ಒಳ್ಳೇ ಆ ಹಬ್ಬ ಉಟ್ಕೊಂಡು ಒಳ್ಳೇ ಊಟ ಉಟ್ಕೊಂಡು ಎಲ್ಲರು ನಕ್ಕೊತ ನಲಿಕೊತ ಮಾತಾಡ್ಕೊತ ಆಟ ಆಡ್ಕೊತ ನನಗೆ ಒಂದು ವರ್ಷದ ಒಂದು ನೋವು ಆ ದಿನದಲ್ಲಿ ನಾವು ಕಳೆಯುತ್ತೆವೆ ಎಂದು ನಮಗೆ ಗೊತ್ತಾಗುತ್ತೆ ಅದಕ್ಕಾಗಿ ಆ ಹಬ್ಬ ಹರಿದಿನಗಳು ಮದುವೆ ಮದುವೆ ಅನ್ನೋದು ಹಗಲೆಲ್ಲ ಮಾಡ್ಕೊಳೊದಲ್ಲ ಒಂದು ಸಾರಿ ಮಾಡಿಕೊಳ್ಳೋದು ಅದನ್ನು ಜೀವನದಾಗ ಎಂಜಾಯ್ ಮುಖಾಂತರ ಒಳ್ಳೇ ಒಂದು ಭಾವನೆ ಮುಖಾಂತರ ಮದುವೆ ಆಗುತ್ತಾರೆ ಅದಕ್ಕಾಗಿ ಮದುವೆ ಅನ್ನೋದು ಮದುವೆಯಾಗ ಅದರಲ್ಲೆಲ್ಲ ಆಮೇಲೆ ಹಬ್ಬಗಳ ಅಂದರೆ ನನಗೆ ಏನೋ ಏನೋ ಒಂದು ಸಂಕ್ರಾಂತಿ ಹಬ್ಬದಾಯ್ತು ಎಲ್ಲ ಆಯಿತು ಇಷ್ಟೆಲ್ಲ ಹೇಳಿಕೊಂಡು ಪ್ರತಿಯೊಬ್ಬರು ಈ ಹಬ್ಬಗಳನ್ನು ಮಾಡೋದರಿಂದ ಸಂತೋಷ ಮನಸಂತೋಷ ಆರೋಗ್ಯ ಎಲ್ಲವೂ ಕಾಪಾಡ್ಕೊಳ್ಳೊವಂದು ಕೇಳಿಕೊಳ್ಳುತೇನೆ ಇಷ್ಟೆಲ್ಲ ಹೇಳಿದ್ನಲ್ಲ ಇಷ್ಟೆಲ್ಲವು ಇರೋದ್ಕಿಂದ ನಮ್ಮ ಹಳ್ಳಿಗಳಲ್ಲಿ ಹೇಳುತಾರೆ ಹಳ ಕೊಳ್ಳ ಹರಿದಾವು ಬಿಸಿಲು ಮೋಡವ ಸುರಿಯುವಂತೆ ಎಲ್ಲವು ಒಂದು ಒಳ್ಳೇ ವಾತಾವರಣ ಇರಲಿ ಹಬ್ಬ ಆಚರ್ಣೆಗಳು ಇರಲಿ ಒಂದು ನಮ್ಮ ಸಂಪ್ರದಾಯಗಳು ಕಳೆದು ಹೋದಂಗೆ ಎಲ್ಲರೂ ಆಚರಣೆ ಮಾಡೋಣ ದಸರ ದ್ಯಾದೋ ಯುಗಾದಿ ಹಬ್ಬ ದಸರಾ ಹಬ್ಬ ದೀಪಾವಳಿ ಸಂಕ್ರಾಂತಿ ಹಬ್ಬ ಆಮೇಲೆ ಗೌರಮ್ಮನ ಹುಣ್ಣಿವೆ ಶಿವರಾತ್ರಿ ಇವೆಲ್ಲವು ನಮಗೆ ಬೇಕೇ ಬೇಕು ಯಾಕಂದ್ರೆ ಮನುಷ್ಯನಿಗೆ ಒಂದು ಒಂದು ಆರೋಗ್ಯ ಕೊಡುವಂಥ ಒಂದು ಹಬ್ಬಗಳಾಗಿರ್ತಾವೆ ಆರೋಗ್ಯ ಒಂದು ಮುಖ್ಯ ಆಮೇಲೆ ಇಪ್ಪತ್ತು ನಾಲ್ಕು ಗಂಟೆ ದುಡಿದ್ ಬೇಸತ್ಕಂಡ ಸಂಭ್ರಮದಲ್ಲಿ ತಿಂಗಳಿಗೆ ಒಂದು ಎರಡು ಹಬ್ಬಗುಳು ಬಂದರೆ ಒಂದು ಸಂತೋಷ ಉಲ್ಲಾಸ ಸಿಗುತ್ತದೆ ಅಂತ ಈ ಹಬ್ಬ ಹರಿದಿನಗಳು ಇತಿಹಾಸದಿಂದಲೇ ಮಾಡಿಕೊಂಡು ಬಂದಿದ್ದಾರೆ